ಈ ಸಾರಿಗೆ ವ್ಯವಸ್ಥೆಗಳು ಈ ಹೇಗೆ ಅಂದರೆ ಟೈಮಿಗೆ ತಕ್ಕನಾಗಿ ಈ ಬರುವುದು ಬಸ್ಗಳು ಇರುವುದಿಲ್ಲ ಅಂದರೆ ಈ ಹುಷಾರು ಇಲ್ದೊರು ಇವರೆಲ್ಲ ನೆಟ್ಟಗೆ ಅಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕಾಗಲ್ಲ ಎಷ್ಟಂತ ಟ್ರಾವೆಲ್ ಮಾಡ್ತಾರೆ ಈಗಿನ ಜನಗಳು ಅವ್ರಿಗೆ ಅಂತನೆ ಖಾಸಗಿ ವೆಯ್ಕಲ್ಗಳನ್ನ ಮಾಡಿಕೊಂಡಿರ್ತಾರೆ ಈ ಸಾರಿಗೇಯು ಈ ಸಾರಿಗೆ ವೆಯ್ಕಲ್ಗಳ ಮೇಲೆ ಯಾರು ಡೆಪೆಂಡು ಆಗಿರೋಲ್ಲ ಅಂದರೆ ಯಾರೊ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಆಗಿರೋಲ್ಲ ಅವರು ಓನಾಗೆ ಅವ್ರದ್ದು ಗಾಡಿಗಳನ್ನ ಇಟ್ಕೊಂಡಿರ್ತಾರೆ ಈಗ ಹುಷಾರಿಲ್ದೋರು ಆಗ ಈ ಸಾರಿಗೆ ನಂಬಿಕೊಂಡಿದ್ರೆ ಹ ಅವುಗಳು ಬರೋದೇ ಮೋಸ್ಟ್ಲಿ ಇವ್ರು ಹೋಗಿ ಇನ್ನು ಜಾಸ್ತಿಯಾಗತ್ತೆ ಹುಷಾರಿಲ್ದಂಗೆ ಅವಾಗ ಬರ್ತವಷ್ಟೇ ಬಸ್ಗಳು ಅದಕ್ಕೆ ಈಗಿನ ಜನಗಳು ಅವ್ರ ಅವ್ರ ಸೇಫ್ಟಿಗೆ ಅವರೇ ಒಂದು ಖಾಸಗಿ ವೆಯ್ಕಲ್ನ ಇಟ್ಕೊಂತರೆ ಆ್ಯಂಡ್ ಶಿಕ್ಷಣ ಶಿಕ್ಷಣಕ್ಕು ಅಷ್ಟೇ ಅಂದರೆ ಈ ಖಾಸಗಿ ಇದೂ ಸಾರಿಗೆ ಸಾರಿಗೆ ವೆಯ್ಕಲ್ಗಳು ಹೇಗೆಂದರೆ ಈ ಶಿಕ್ಷಣ ಶಿಕ್ಷಣಕ್ಕೆ ತುಂಬ ಈ ಅಂದರೆ ಬೇಕಾದಾಗ ಬಸ್ಗಳು ಬರುವುದಿಲ್ಲ ಅವರಿಗೆ ಬೇಕಾದ ಬಸ್ಗಳು ದೊರೆಯೊದಿಲ್ಲ ಯಾವಾಗ ನಿಮಗೆ ಅಗತ್ಯ ಇಲ್ಲ ಇರೋದಿಲ್ಲ ಆ ಟೈಮಲ್ಲೇ ಬರೋದು ಜಾಸ್ತಿ ಅಂದರೆ ನಿಮಗೆ ಟೈಮ್ ಆದಮೇಲೆ ಬಸ್ಗಳು ಬರ್ತವೆ ಕರೆಕ್ಟ್ ಟೈಮ್ಗೆ ಸ್ಕೂಲ್ಗೆ ಅಥ್ವ ಕಾಲೇಜ್ಗಾಗಲಿ ಎಲ್ಲಿಗೂ ಹೋಗೋಕಾಗಲ್ಲ ಈ ಕ ಸಾರಿಗೆ ವ್ಯವಸ್ಥೆಗಳ್ನ ನಂಬಿಕೊಂಡ್ರೆ ಹಾಗೆ ಉದ್ಯಮಗಳು ಉದ್ಯೋಗಕ್ಕೆ ಹೋಗೋರು ಯಾರು ಈ ಖಾಸಗಿ ವ್ಯವಸ್ಥೆಯನ್ನ ನಂಬೋದಿಲ್ಲ ಯಾಕೆಂದರೆ ಅವರು ಉದ್ಯೋಗಕ್ಕೆ ಹೋಗೋರು ಹೋಗುವರು ಅವ್ರದ್ದೆ ಸ್ವಂತ ಖಾಸಗಿ ಗಾಡಿಗಳನ್ನು ಇಟ್ಕೊಂಡಿರ್ತಾರೆ ಈ ಸಾರಿಗೆ ವ್ಯವಸ್ಥೆಯನ್ನ ಯಾರು ನಂಬೋದಿಲ್ಲ ಡಿಪೆಂಡು ಆಗೋಲ್ಲ ಅದ್ರ ಮೇಲೆ ಇದಕ್ಕಾಗಿ ಹೀಗೆ ಸುಮಾರು ಸುಮಾರು ವಿಷಯಗಳದ್ ಈ ಸಾರಿಗೆ ವ್ಯವಸ್ಥೆಗಳು ಕರೆಕ್ಟಾಗಿ ಅಸ್ತಿತ್ವದದಿಲ್ಲ